ಹಲೋ ನಾನು ಪ್ರಿನ್ಸಿಪಲ್ ಮಾತಾಡುದು ರೀ ಸ್ಕೂಲಿನಿಂದ ಹಾಂ ನೀವು ರೋಹಿತನ ಅಮ್ಮನ ಹೌದು ರೇ ಹಾಂ ನಿಮ್ಮ ನಿಮ್ಮ ಮಗನ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ ಅನಿಸುತ್ತೆ ಹಾಂ ಮಗನ ಬಗ್ಗೆನೇ ನೀವು ಮಗನ ಬಗ್ಗೆ ಸ್ವಲ್ಪ ಕೇರ್ ತಗೋಬೇಕು ರೀ ಅವ್ನ್ಗೆ ಸ್ವಲ್ಪ ನೋಡಬೇಕು ಮಗಂದು ಬಿಹೇವಿಯರ್ ಎಲ್ಲ ಸರಿಯಿಲ್ಲ ಅವ್ನ ಅವ್ನ ಸ್ಟಡಿ ಚೆನ್ನಾಗಿ ಓದ್ತಾನೆ ಇಲ್ಲ ಸ್ಕೂಲಲ್ಲೇ ಇಲ್ಲ ರೀ ನಾ ಪ್ರಿನ್ಸಿಪಲ್ಲೆ ಮಾತಾಡ್ತ ಇದ್ದೀನಿ ನೋಡಿ ಅವ್ನ್ದು ತುಂಬಾ ಗಲಾಟೇ ಮ ಸ್ಕೂಲಲ್ಲಿ ಸರಿ ಇರೋದನೆ ಇಲ್ಲ ಅವನು ಕರೆಕ್ಟ್ ರೀ ನೀವು ಹೇಳ್ತಿರ್ತೀರಿ ಆದರೆ ನಾವು ಅಲ್ಲ ಅವ ಏನಾದರು ಇದ್ದರೆ ನಾವು ಬರ್ದಿರ್ತಿವಿ ಅವ್ನ್ದು ಬುಕ್ ತೆರ್ದು ನೋಡಿದ್ದೀರ ನೀವು ಹಾಂ ನೋಡ್ತಾ ಇರ್ಬೇಕು ನಿಮ್ಮ ಮನೇಲಿ ನಾವು ಏನಾರು ಹೇಳಿದ್ದು ನಿಮ್ಮ ಮಗ ಬಂದು ಹೇಳ್ತಾನಾ ಮನೇಲ್ಲಿ ತ ಪೇರೆಂಟ್ಸ್ ಮುಂದೆ ಹಾಂ ಮತ್ತೆ ಅದಕ್ಕೆ ಕೇಳ್ತಾ ಇದ್ದೀನಿ ನಾ ಪ್ರಿನ್ಸಿಪಲ್ ಮಾತಾಡ್ತಾ ಇರೋದು ಈ ಥರ ಗಲಾಟೆ ತುಂಬಾ ಜಾಸ್ತಿ ಮಾಡ್ತಾನೆ ಅವನು ಸ್ಕೂಲಲ್ಲಿ

ಹಾಂ ನೋಡಿ ಸ್ಟಡೀಸು ಅವ್ನು ಮಾಡೋದನ್ನೆಲ್ಲ ಡಿಸಿಪ್ಲೈನ್ ಇರಲ್ಲ ಡಿಸಿಪ್ಲೈನ್ ಬಗ್ಗೆ ಎಷ್ಟು ಹೇಳಿದರು ಅವ್ನು ಕೇಳೊದೇನೆ ಇಲ್ಲ ಯಾರ್ಗು ಭಯ ಪಡೋದೆನು ಇಲ್ಲ ಹ್ಞೂ ಹ್ಞೂ ನೋ ಹಾಂ ಹಾಂ ಹಾಂ ನಾಟ್ ಲುಕಿಂಗ್ ಅವನು ಅದಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ ಸರಿ ಇದು ಇಲ್ಲ ನೋಡಿ ಹೀಗೆ ಆದರೆ ನಿಮಗೆ ತುಂಬಾ ತೊಂದರೆ ಆಗುತ್ತೆ ನಾವು ಬೇರೆ ಕಡೆ ಇದು ಮಾಡಬೇಕಾಗುತ್ತೆ ನಮ್ಮ ಸ್ಕೂಲಲ್ಲಿ ಮುಂದೆ ಓದ್ಸಿಕೆ ಸಾಧ್ಯ ಆಗಲ್ಲ ಹೌದು ಹೌದು ನೀವು ಸ್ವಲ್ಪ ಅವ್ನಿಗೆ ಹಾಂ ನೀವು ಮೀಟಿಂಗ್ ಯಾಕೆ ಬರೋಲ್ಲ ನೀವು ಪೇರೆಂಟ್ಸ್ ಮೀಟಿಂಗ್ ಇಟ್ಕೋತಿವಿ ನೀವ್ಯಾರು ಬರೋದೇನೆ ಇಲ್ಲ ನಿಮ್ಗೆ ಇದರಲ್ಲಿ ಬರ್ದಿರ್ತೀವಿ ಮೆಸೇಜ್ ಹಾಕಿರ್ತೀವಿ ನೋಡಿ ನಿಮ್ಮ ಮೊಬೈಲ್ ನಂಬರಿಗೆ ಹಾಂ ಹಾಂ ನಾವು ಪೋನು ಮಾಡ್ತಿರ ಅದು ಮೆಸೇಜ್ ಜಾಸ್ತ್ಯಾಗಿ ಪೋನ್ ಮಾಡ್ಲಿಕೆ ನಮಗು ಕೆಲ್ವೊಂದು ಸಲ ಟೈಮ್ ಇರಲ್ಲ ಎರಡು ಸಲ ಪೇರೆಂಟ್ಸ್ ಮೀಟಿಂಗ್ ಇದ್ದರು ನೀವು ಅಟೆಂಡ್ ಆಗಿಲ್ಲ ಲಾಸ್ಟ್ ತ್ರಿ ಮಂತ್ಸ್ ಬ್ಯಾಕ್ ನಿಮ್ಮ ಯಜ್ಮಾನ್ರು ಬಂದಿದ್ರೆ ಅಷ್ಟೇ ನೀವು ತಾಯಿಯಾಗಿ ನೀವು ಬಂದೆ ಇಲ್ಲ ಮೀಟಿಂಗು ಹಾಂ ನೆಕ್ಸ್ಟ್ ನಾವು ಡೇಟು ಮತ್ತೆ ಇದು ಟೈಮು ಎಲ್ಲ ಹೇಳ್ತೀವಿ ಮೆಸೇಜ್ ಮಾಡಿರ್ತೀವಿ ನೀವು ಬಂದು ಅಟೆಂಡ್ ಆಗಿ ಹಾಂ ನಿಮ್ಮ ಮಗನ ಬಗ್ಗೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಹ್ಞೂ ಹ್ಞೂ ಹ್ಞೂ ಆಯಿತು ಹೇಳ್ತೇವೆ ಯಾಕೆ ತಾಯಿ ಆದೋರು ನೀವು ಸ್ವಲ್ಪ ಹೆಚ್ಚಿಗೆ ಕೇರ್ ತೊಗೊಂಡರೆ ಮಕ್ಳು ಚೆನ್ನಾಗಿ ಇರ್ತಾರೆ

ಅದೆ ನೀವು ಒಬ್ಬನೆ ಮಗ ಅಂತ ತುಂಬಾ ಅಚ್ಚ ಮಾಡಿದರೇನೋ ಅನಿಸುತ್ತೆ ಅವ್ನು ಯಾರ ಮಾತನ್ನು ಇಲ್ಲಿ ಸ್ಕೂಲಿನಲ್ಲಿ ಕೇಳೋದಿಲ್ಲ ಯಾವ ಟೀಚರ್ ಅದು ಬ್ಯಾಕ್ ಆನ್ಸರ್ ಕೊಡ್ತಾರೆ ಟೀಚರ್ಸಿಗೆಲ್ಲ ಅದ್ಕೆ ಅವ್ನ ಸ್ವಲ್ಪ ಇದು ಮಾಡಿ ಹತೋಟಿಯಲ್ಲಿ ಇಟ್ಟುಕೊಳ್ಳಿ ಅಲ್ವಾ ಹಾಂ ನೆಕ್ಸ್ಟ್ ಟೈಮ್ ಮೀಟಿಂಗ್ ಬಂದುಬಿಡಿ ಓಕೆನ ಓಕೆ ಓಕೆ ಓಕೆ ಓಕೆ ಬಾಯ್ ಬಾಯ್ ಬಾಯ್